ಕನ್ನಡ ಕನ್ನಡ ಅಂತಂದರೆ ಈ ಕನ್ನಡದ ಬಗ್ಗೆ ಎಷ್ಟೋ ಜನ ಕವಿಗಳು ಎಷ್ಟೋ ಜನ ಸಾಹಿತಿಗಳು ಈ ಕನ್ನಡದ ಬಗ್ಗೆ ಏನೆಲ್ಲಾ ಮಾತಾಡಿದ್ದಾರೆ ಮಾಡಿದ್ದಾರೆ ಎಷ್ಟೆಲ್ಲ ಕಾರ್ಯಕ್ರಮವನ್ನು ತಂದಿದ್ದಾರೆ ಮತ್ತು ಕನ್ನಡದ ಒಂದು ಮಹತ್ವ ಮತ್ತು ಅದರ ಉಪಯೋಗ ಅದರ ಭಾಷಾ ಶೈಲಿ ಆಗಿರ್ಬೋದು ಆಮೇಲೆ ಅದರ ಒಂದು ನುಡಿಗಟ್ಟು ಯಾವ್ತರ ಐತೆ ಅಂತೇಳಿ ಎಷ್ಟೆಲ್ಲ ಎಷ್ಟೋ ಜನ ಈ ಕನ್ನಡದ ಬಗ್ಗೆ ವರ್ಣಿಸಿದ್ದಾರೆ ಈ ಕನ್ನಡ ಅಂತಕಂಥದ್ದು ಕವಿರಾಜಮಾರ್ಗ ಬರೆದು ಕವಿರಾಜಮಾರ್ಗ ಪುಸ್ತಕವನ್ನು ಬರೆದಂತಹ ಶ್ರೀವಿಜಯರವರು ಅವು ಪುಸ್ತಕದಲ್ಲೇ ದಾಖಲಿಸಿದಾರೆ ಕನ್ನಡ ಅಂದರೆ ಏನು ಯಾವ್ತರ ಇತ್ತು ಅಂತೇಳಿ ಸೊ ಇಂತಹ ಕನ್ನಡವನ್ನು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಭಾಷೆ ರಾಜ್ಯ ಭಾಷೆ ಅಂತೇಳಿ ಅಂಗೀಕೃತ ಮಾಡಿದ್ಕೆ ತುಂಬ ಸಂತೋಷ ಆಗುತ್ತೆ ಯಾಕಂತಂದರೆ ಪ್ರಪಂಚದಲ್ಲಿ ಎಷ್ಟೋ ಜನ ಎಷ್ಟೋ ಭಾಷೆ ಇದ್ರು ಕೂಡ ಅದೆಲ್ಲ ಅದೆಲ್ಲರಲ್ಲಿ ಈ ಭಾಷೆಗಳ ರಾಣಿ ಅಥವಾ ಲಿಪಿಗಳ ರಾಣಿ ಅಂತೇಳಿ ನಮ್ಮ ಕನ್ನಡ ಭಾಷೆಯನ್ನು ಕರೀತಾರೆ ಯಾಕಂತಂದರೆ ನಮ್ಮ ಕನ್ನಡ ಭಾಷೆಗಿರೋ ತಾಕತ್ತು ಕನ್ನಡ ಅಂತಂದರೆ ಅದಕ್ಕೆ ಅದಕ್ಕೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಯಾವ ಥರ ಐತೆ ಅಂತೇಳಿ ನಮ್ಮ ಕನ್ನಡ ಭಾಷೆಯ ನಾವು ನೋಡ್ಬೋದು ಫಸ್ಟ್ ಆಫ್ ಆಲ್ ನಾವು ಮಾ ಕರ್ನಾಟಕದಲ್ಲಿ ಕನ್ನಡವನ್ನು ಜಾಸ್ತಿ ಮಾತಾಡ್ತಕಂಥ ಜಿಲ್ಲೆ ಅಂತಂದ್ರೆ ಮಂಡ್ಯ ಅವರೆ ಯಾಕೆ ಆ ಥರ ಮಾತಾಡ್ತಿದಾರೆ ನಮ್ಮ ಕಡೆ ಯಾಕೆ ಆಗೋಲ್ಲ ಅಂದರೆ ಈ ಗಡಿನಾಡು ಭಾಗ್ಗಳಾಗಿರ್ತಕಂಥ ಈ ರಾಯಚೂರು ಬೀದರ್ ಬಳ್ಳಾರಿ ಹೊಸಪೇಟೆ ಆಮೇಲೆ ಕೊಪ್ಪಳ ಇದೆಲ್ಲ ಈ ಜಿಲ್ಲೆಗಳಲ್ಲಿ ನೋಡ್ತಾ ಹೋದರೆ ಕನ್ನಡ ಅಂತಕಂಥದ್ದು ಭಾಳ ಕಡಿಮೆ ಯಾಕಪ್ಪಾ ಅಂತಂದರೆ ನಮ್ಮ ಗಡಿನಾಡು ಇರ್ತಕ್ಕಂಥ ರಾಜ್ಯಗಳಾಗಿರ್ಬೌದು ಯಾವುದು ತಮಿಳುನಾಡು ಆಂಧ್ರ ಪ್ರದೇಶ ಆಮೇಲೆ ತೆಲಂಗಾಣ ಮಹಾರಾಷ್ಟ್ರ ಇವೆಲ್ಲಾ ಇವೆಲ್ಲ ರಾಜ್ಯಗಳು ಏನಿದಾವಲ್ಲ ಇಲ್ಲಿರ್ತಕ್ಕಂಥ ಈ ಪ್ರದೇಶ್ದಲ್ಲಿ ಇರ್ತಕಂಥ ಜನರು ಇವರೆಲ್ಲ ಬಂದು ನಮ್ಮ ಕನ್ನಡ ಕನ್ನಡ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಬಿಡಿ ಬಿಡಿ ಭಾಗ್ಗಳಲ್ಲಿ ತಮ್ಮ ಸ್ಥಾನಮಾನವನ್ನು ಗಿಟ್ಟಿಸ್ಕೊಂಡು ಗಿಟ್ಟಿಸ್ಕೊಂಡು ಅವ್ರೇನು ಮಾಡ್ತಿದಾರೆ ನಮ್ಮ ಕರ್ನಾಟಕದಲ್ಲಿ ತಮ್ಮ ಉಳಿವಿಗಾಗಿ ತಾವು ಜೀವನ ನಡ್ಸೋಕೆ ಅಂತೇಳಿ ಇಲ್ಲಿಗೆ ಬಂದು ವಲಸೆ ಇದಾರೆ ಸೊ ಅವ್ರು ವಲಸೆ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಜನರಿಗೆ ತಮ್ಮದೇ ಒಂದು ಭಾಷೆನ್ ಕಲಿಸಿ ನಮ್ಮ ಕನ್ನಡ ಸ್ವಲ್ಪ ಮಟ್ಟಿಗೆ ಬಳಸ್ತಾ ಇಲ್ಲ ಬಳಸ್ತಾ ಇಲ್ಲ ಮೀನ್ಸ್ ಅಂದರೆ ಅವರು ತಮ್ಮ ಭಾಷೆ ಮಾತಾಡ್ತಿದಾರೆ ಈ ಭಾಷೆ ಮಾತಾಡೋದ್ರಿಂದ ಇಲ್ಲಿ ನಮ್ಮ ಕರ್ನಾಟದಲ್ಲಿ ಇರ್ತಕ್ಕಂಥ ಜನರು ಕೂಡ ಅದೇ ಭಾಷೆ ಕಲಿತಿದಾರೆ ಸೋ ಈ ಥರ ಎಲ್ಲ ಆಗೋದನ್ನ ನಾವೆಲ್ಲ ತಡೆಗಟ್ಬೇಕು ಅಪ್ಪ ಅಂತಂದರೆ ಏನು ಮಾಡಬೇಕು ಫಸ್ಟು ಮೊದಲು ನಾನು ಮೊದ್ಲನೇದಾಗಿ ನಾವು ಕನ್ನಡವನ್ನು ಕನ್ನಡ ಕನ್ನಡವನ್ನು ಎಲ್ಲರೂ ಅತಿ ಹೆಚ್ಚಾಗಿ ಜಾಸ್ತಿ ಬಳಸಬೇಕು ಯಾರೇ ಬೇರೆ ರಾಜ್ಯದವರು ಆಗಿರ್ಬೋದು ಅಥವಾ ಕನ್ನಡ ಭಾಷೆ ಗೊತ್ತಿಲ್ದೇ ಇರ್ತಕ್ಕಂಥ ಜನರು ಯಾರಾದರು ಬಂದರೆ ಅವರಿಗೆ ಆಲ್ಮೋಸ್ಟಾಗಿ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಉತ್ತರಿಸಲು ಪ್ರಯತ್ನಿಸಬೇಕು ಯಾಕಪ್ಪ ಅಂತ ಅಂದರೆ ಇವಾಗ ನಮ್ಮ ನಾವು ಭಾಷಾಭಿಮಾನ ಬಿಟ್ಟು ಸುಮ್ಮನೆ ಏನೋ ಮಾಡೋಕ್ ಹೋದರೆ ಅದು ಆಗೋಂಗಿಲ್ಲ ಯಾಕಂತಂದರೆ ಇವಾಗ ಎಕ್ಸಾಂಪಲ್ ಅಂತಂದರೆ ಈ ತಮಿಳುನಾಡು ತಮಿಳ್ನಾಡಿಗೆ ಹೋದರೆ ಅವರು ಇಲ್ಲಿರೋ ಜನ ಏನುಮಾಡ್ತಾರೆ ನೀನು ಯಾವುದೇ ಒಂದು ಅಡ್ಡ ಯಾವುದೇ ಒಂದು ಪ್ಲೇಸಿಂದ ಏನಾದರು ಅಡ್ರೆಸ್ ಕೇಳಿದರೆ ಅವರು ಮೊದ್ಲನೇದಾಗ್ ಹೇಳೋದೇ ತಮ್ಮ ಭಾಷೆಯಲ್ಲಿ ತಮಿಳಿನಲ್ಲಿ ಹೇಳ್ತಾರೆ ಅದು ಬಿಟ್ಟು ನೀನು ಕನ್ನಡದಿಂದ ಬಂದಿ ಕನ್ನಡ ಭಾಷೆ ಮಾತಾಡೋಲ್ಲ ಅದು ಬಿಟ್ಟು ಆಮೇಲೆ ಹಿಂದಿಯಿಂದ ಮಹಾರಾಷ್ಟ್ರ ಅಥ್ವ ನಾರ್ತ್ ಇಂಡಿಯಾದಿಂದ ಹೋದ್ರೆ ನಿಮಗ್ ಏನು ಹಿಂದಿಯಲ್ಲಿ ಅವರು ಬೇರೆ ಹೇಳೋಂಗಿಲ್ಲ ಮೊದ್ಲನೇದಾಗ್ ಅವ್ರು ಹೇಳೋದು ತಮಿಳು ತಮಿಳು ಗೊತ್ತಾಗಿಲ್ಲ ಅಂತಂದರೆ ಯಾರಾದರು ಯಾರು ಹುಮ್ಯಾನಿಟಿಯಿಂದ ಯಾರು ನೋಡ್ತಾರಲ್ಲ ಅಂತವ್ರು ಮಾತ್ರ ಎ ಅಡ್ರೆಸ್ ಹೇಳೋಕಾ ಕಷ್ಟಪಡ್ತಾರೆ ಸೋ ಅವರಲ್ಲಿ ಯಾಕೆ ಅವರು ಆ ಥರ ಮಾತಾಡ್ತಿದಾರೆ ಅಂತಾರೆ ಅವ್ರಲ್ಲಿ ಇರುತ್ತೆ ಭಾಷಾಭಿಮಾನ ಬಟ್ ನಮ್ಮ ಕನ್ನಡಿಗರಂಗಲ್ಲ ವಿಶಾಲ ಹೃದಯದವ್ರು ಮೊದಲು ನೀನು ಏನು ಮಾತಾಡ್ತೀಯ ಗೊತ್ತಿಲ್ಲ ಮೊದಲು ನನಗೆ ಬೇರೆಯವರು ಚೆನ್ನಾಗಿರ್ಬೇಕು ಇದು ಕನ್ನಡಿಗರ ಒಂದು ದೊಡ್ಡ ಮನಸ್ಸು ಉದಾರ ಗುಣ ಇದು ಒಳ್ಳೆದೇ ಬಟ್ ಹೇಳ್ತಿಲ್ಲ ಒಬ್ಬ ಒಳ್ಳೇದೇ ಇದೇನು ಕೆಟ್ದಂತ ಹೇಳ್ತಿಲ್ಲ ಬಟ್ ನಮ್ಮ ನಮ್ಮ ಅಭಿಮಾನ ನಮ್ಮ ನಮ್ಮ ನಮ್ಮ ನಮ್ಮ ರೆಸ್ಪೆಕ್ಟ್ ಏನೈಯ್ತಲ್ಲ ನಮ್ಮಮೇಲೆ ನಮಗಿರ್ತಕ್ಕಂಥ ರೆಸ್ಪೆಕ್ಟ್ ಆಗಿರ್ಬೋದು ಅದೇ ರೆಸ್ಪೆಕ್ಟ್ ನಮ್ಮಮೇಲೆ ಯಾವ ಥರ ಇದೆಯೋ ಅದೇ ಥರ ಭಾಷೆ ಮೇಲೆ ಇರ್ಬೋಕು ನಮ್ಮ ನಾಡ ನುಡಿಮೇಲೆ ಇರಬೇಕು ಈ ನಾಡು ನುಡಿಮೇಲೆ ಇದ್ರೆ ಆಟೋಮೆಟಿಕಾಗಿ ನಮ್ಮ ಕನ್ನಡ ಭಾಷೆ ಜಾಸ್ತಿ ಆಗುತ್ತೆ ಮಾತಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಇವಾಗ ಮಂಡ್ಯಾನೇ ಜಾಸ್ತಿ ಜನ ಕನ್ನಡ ಮಾತಾಡ್ತಾರಂತ ಹೇಳ್ತಾರೆ ಯಾಕೆ ಅಲ್ಲಿರ್ತಕ್ಕಂಥ ಜನ ಅವರು ಉಪ್ಯೋಗಿಸ್ತಕ್ಕಂಥ ಭಾಷೆ ಆ ಥರ ಇದೆ ಬಟ್ ನಮ್ಮ ಕಡೆ ಎಲ್ಲ ಬಂದರೆ ಹಂಗಿಲ್ಲ ಯಾಕೆ ನಮ್ಮ ಕಡೆ ಗಡಿನಾಡು ಭಾಗ ಪ್ಲಸ್ ಮತ್ತು ಅಲ್ಲಿ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥ ಜನ ಇವರೆಲ್ಲ ಸೇರಿ ನಮ್ಮ ಭಾಷೆ ಸ್ವಲ್ಪ ಮಟ್ಟಿಗೆ ಅಳಿಸಿ ಹಾಕೋಕ್ ಟ್ರೈ ಮಾಡ್ತಿದಾರೆ ಸೋ ಇದನ್ನೆಲ್ಲ ಮೆಟ್ಟಿ ನಿಂತು ನಾವು ನಮ್ಮ ಭಾಷೆಗೆ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಬೇಕು ಸೋ ಅದಕ್ಕಾಗಿ ಮೊನ್ನೆ ಬೆಂಗಳೂರಲ್ಲಿ ಒಂದು ಗಲಾಟೆ ಆಯಿತು ಏನು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಮಾತಾಡ್ಬೇಕು ಅಂತೇಳಿ ಅಲ್ಲಿ ಏನು ಮಾಡಿದ್ರಪ್ಪ ಅಂತ ಅಂದರೆ ಅಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಅಲ್ಲಿರ್ತಕ್ಕಂಥ ಖಾಸಗಿ ಕಂಪನಿಗಳು ಅಥವಾ ಖಾಸಗಿ ಕಂಪನಿಗಳಾಗಿರ್ಬೋದು ಶಾಪ್ ಮಿಲ್ ಆಗಿರ್ಬೋದು ಎಲ್ಲ ಕನ್ನಡನಾ ಕನ್ನಡ ಕೇವಲವಾಗಿ ನೋಡ್ತಿದೀರ ಬಟಾ ಅಲ್ಲಿರ್ತಕ್ಕಂಥ ಕರ್ನಾಟಕ ರಕ್ಷಕ ರಕ್ಷಣಾ ವೇದಿಕೆ ಅವರು ಅವ್ರೇನು ಮಾಡಿದ್ರು ಇ ಹಾ ಜಾಸ್ತಿ ನೀವು ಹಾಕೋ ಬೋರ್ಡು ಜಾಸ್ತಿ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡದಲ್ಲೇ ಇರ್ಬೇಕಂತ ಹೇಳಿದ್ರು ಸೋ ಈ ಥರ ಎಲ್ಲ ಮಾಡೋದ್ರಿಂದ ಕನ್ನಡ ಅಭಿಮಾನ ಕನ್ನಡದ ಕಾರ್ಯಕ್ರಮಗಳು ಕನ್ನಡ ಬೆಳೆಸ್ತಕಂಥ ಭಾಷೆ ಭಾವನೆ ಎಲ್ಲವುಗಳು ಹೆಚ್ ಹೆಚ್ ಹೆಚ್ ಆಗುತ್ತವೆ ಅಂತೇಳಿ ನಾನು ಕೇಳ್ಕೊಳ್ತೀನಿ ತ್ಯಾಂಕ್ಸ್